ನನಗೆ ಚಿಕ್ಕವಯ್ಸಿಂದನೂ ಕೂಡ ನನಗೆ ಒಬ್ಬನೇ ಕುಂತ್ಕೊಂಡು ಊಟ ಮಾಡೇ ರೂಢಿ ಇಲ್ಲ ಯಾಕೆ ಅಂದರೆ ನನಗೆ ನಾನು ಚಿಕ್ಕವಯ್ಸಿಂದನೂ ಶಾಲೆಯಲ್ಲಿ ಕೂಡ ನಾನು ಜಾಸ್ತಿ ಫ್ರೆಂಡ್ಸ್ಗಳ ಜೊತೆ ಬೆರೀತಿದ್ದೆ ಮತ್ತು ಎಲ್ಲ ಗೆಳೆಯರ ಜೊತೆ ಕುಳ್ತ್ಕೊಂಡೇ ನಾನು ಊಟ ಮಾಡ್ತಿದ್ದಿದ್ದು ಈಗಲೂ ಕೂಡ ನಾನು ಎಲ್ಲೇ ಹೋದ್ರುನೂ ಆಚೆ ಕಡೆ ಜಾಸ್ತಿ ಫ್ರೆಂಡ್ಸ್ಗಳ ಜೊತೆ ಹೋದಾಗೆಲ್ಲ ಮೊದಲು ನಾವು ಆದ್ಯತೆ ಕೊಡೋದೇ ಊಟಕ್ಕೆ ಯಾಕೆಂದರೆ ಊಟ ಮಾಡುವುದು ಅದು ಅದು ಫ್ರೆಂಡ್ಸುಗಳ ಜೊತೆ ಊಟ ಮಾಡ್ಕೊಂಡು ನಾವು ಮಾತಾಡ್ಕೊಂಡು ಊಟ ಮಾಡದು ಅದು ತುಂಬ ಇಷ್ಟ ಯಾಕೆ ಅಂದರೆ ಅದು ಏನೋ ಒಂಥರ ಒಂದು ನಮ್ಮ ಹಳೇ ಮೆಮೊರೀಸ್ನೆಲ್ಲ ಶೇರ್ ಮಾಡ್ತೀವಿ ಈ ರೀತಿಯೆಲ್ಲ ನಾನು ಬೆಳೆದಿದ್ರಿಂದ ನನಗೆ ಎಲ್ಲರ ಜೊತೆ ಕೂತು ಊಟ ಮಾಡೋದು ನನಗೆ ತುಂಬ ಇಷ್ಟ ಹಾಗೆಯೇ ನಾನು ನಮ್ಮ ಫ್ರೆಂಡ್ಸ್ಗಳ್ನ ಅವಾಗ ಯಾವುದೋ ಒಳ್ಳೆಯ ಮದುವೆ ಸಂದರ್ಭದಲ್ಲಿ ಮತ್ತು ಯಾವ್ದಾರೂ ಫಂಕ್ಷನ್ ಟೈಮಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲ ಕರೀತಾ ಇರ್ತೀನಿ ಆವಾಗ ಊಟಕ್ಕೆ ಅವರ್ನ ಆಹ್ವಾನಿಸ್ದಾಗ ಒಳ್ಳೆಯ ಒಳ್ಳೆಯ ಊಟ ಮಾಡಿಸಿ ನಾವೆಲ್ಲ ಜೊತೆನೇ ಊಟವನ್ನು ಸವೀತೀವಿ ಮತ್ತು ಮದ್ವೆಗಳುಗೆ ಹೋದಾಗ ನಾವು ಜೊತೆಯಲ್ಲೇ ಕುಂತ್ಕೊಂಡು ಊಟ ಮಾಡ್ತೀವಿ ಧಾರ್ಮಿಕ ಯಾವ್ದಾರೂ ಫಂಕ್ಷನ್ಗಳಿಗೆ ಹೋದರೂ ಅವಾಗಲೂ ಕೂಡ ನಾವು ಜೊತೆಯಲ್ಲೇ ಕುಂತ್ಕೊಂಡು ಊಟ ಮಾಡ್ತೀವಿ ಯಾವ್ದಾರೂ ಯಾರ್ದಾರೂ ಪೂಜೆ ಮಾಡಿಸ್ದಾಗ್ಲೂ ಕೂಡ ನಾವು ಎಲ್ಲ ಜೊತೆಯಲ್ಲೇ ಕುಂತ್ಕಂಡು ನಾವು ಊಟ ಮಾಡ್ತಿದ್ವಿ ಯಾವ್ದೇ ರೀತಿ ದೇವಸ್ಥಾನ್ದಲ್ಲಿ ಕಾರ್ಯಕ್ರಮ ನಡೆದಾಗ್ಲೂ ನಾವು ಎಲ್ಲರೂ ಜೊತೆಯಲ್ಲೇ ಹೋಗಿ ನಾವು ಊಟ ಮಾಡ್ತಿದ್ವಿ ಈ ರೀತಿನೇ ನಾವು ಬೆಳ್ಕೊಂಬಂದಿರೋದು ಮತ್ತು ಇದು ನಮ್ಮ ದೇಶದ ಒಂದು ಸಂಸ್ಕೃತಿ ಕೂಡ ಎಲ್ಲಾರ ಒಡನೆ ಕುಂತು ಊಟ ಮಾಡುವುದು ಯಾವ್ದಾರ ಫಂಕ್ಷನ್ನಲ್ಲಿ ಇದೆಲ್ಲ ನಮ್ಮ ದೇಶದ ಸಂಸ್ಕೃತಿ ಹಾಗೇ ಉಳಿದಿದೆ ಕೂಡ ಅದು ಉಳಿಯುತ್ತೆ ಕೂಡ ಯಾಕೆಂದರೆ ನಾವು ನಮ್ಮ ಸಂಸ್ಕೃತೀನ ಫಾಲೋ ಮಾಡಬೇಕು ಎಲ್ಲರೂ ಕೂತು ಊಟ ಮಾಡಿದಾಗ ಅದೊಂದು ಸಂತೋಷ ನೀಡುತ್ತೆ ಎಲ್ಲರ ಮನಸ್ಗೂ ಒಂದು ಸಂತೋಷ ನೀಡುತ್ತೆ ಒಬ್ಬನೇ ಕುಂತ್ಕಂಡು ಊಟ ಮಾಡಿದ್ರೆ ಮಜಾ ಇರೋಲ್ಲ ಎಲ್ಲರು ಕುಂತು ಊಟ ಮಾಡ್ಕೊಂಡು ಎಲ್ಲರಿಗೂ ಏನೇನು ಬೇಕೋ ಎಲ್ಲ ಊಟವನ್ನು ಬಡಿಸಿ ತಾನು ತಂದಿದ್ದು ತ ಹಂಚ್ಕೊಂಡಿ ಎಲ್ಲ ತಿನ್ನೋದರಲ್ಲಿ ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ